ಭಾರತ ಆರೋಗ್ಯ ಕ್ಷೇತ್ರ ಆಸ್ಪತ್ರೆಗಳ ವಿಚಾರದ ಬಗ್ಗೆ ಹೇಳುವುದಾದರೆ ಆಸ್ಪತ್ರೆಗಳಲ್ಲಿ ಮುಖ್ಯವಾಗಿ ಔಷಧಿಗಳು ಮತ್ತು ವೈದ್ಯರುಗಳ ಕೊರತೆ ಪ್ರತಿ ಒಂದು ಆಸ್ಪತ್ರೆಗಳಲ್ಲಿ ಕಾಡ್ತಾಯಿದೆ ಸಿಬ್ಬಂದಿ ವರ್ಗ ಮತ್ತು ಹಾಗು ದಯಾದಿಗಳು ಅವು ದಿನಗೂಲಿ ಕಾರ್ಮಿಕರಂತೆ ಅಲ್ಲಿ ಪರ್ಮ್ನೆಂಟ್ ವ್ಯವಸ್ಥೆ ಇಲ್ಲ ಮತ್ತು ರೋಗಿಗಳಿಗೆ ಸರಿಯಾದ ಶುಚಿ ಶುಚಿಯಾದ ವ್ಯವಸ್ಥೆ ಇರುವುದಿಲ್ಲ ಮತ್ತು ಅವರನ್ನು ರೋಗಿಗಳನ್ನು ಆದಷ್ಟು ಅವರು ಆರೋಗ್ಯ ಸರಿಯಾದ ಆರೋಗ್ಯ ಕೊಡುವಲ್ಲಿ ಅವರು ಆಸ್ಪತ್ರೆ ಯಲ್ಲಿ ವ್ಯವಸ್ಥೆಯು ತುಂಬ ಕಡೆಗಣಿಸ್ತಾ ಇದ್ದಾರೆ ಮತ್ತು ಇಲ್ಲಿ ಮುಖ್ಯವಾಗಿ ಆಸ್ಪತ್ರೆಯು ಹಂತ ಹಂತವಾಗಿ ಸರಿಯಾದ ವ್ಯವಸ್ಥೆಯಿಂದ ಕೂಡಿದಾಗ ಮಾತ್ರ ಆರೋಗ್ಯದ ಗುಣಮಟ್ಟವನ್ನು ಸುಧಾರಿಸಲು ನೆರವಾಗುತ್ತದೆ ಅದು ಪ್ರಾಥಮಿಕ ತಾಲೂಕು ಜಿಲ್ಲಾ ಮತ್ತು ಕೇಂದ್ರ ಈ ನಾಲ್ಕು ಹಂತಗಳ ಈ ಹಂತಗಳ ವಿಭಾಗ ಮಾಡಿ ಅಲ್ಲಿ ಆರೋಗ್ಯ ವ್ಯವಸ್ಥೆಯನ್ನು ಸರಿಯಾದ ಒಂದು ಮಾರ್ಗದರ್ಶನ ಡಿ ಹೆಚ್ ಓ ಡಿಸ್ಟಿಕ್ ಹೆಲ್ತ್ ಆಫೀಸರ್ ಆರ್ಗನೈಸ್ ನೇತೃತ್ವದಲ್ಲಿ ಆ ಒಂದು ಕ್ಷೇತ್ರವನ್ನು ಸ ಅಚ್ಚುಕಟ್ಟಾಗಿ ನಿಭಾಯಿಸಿದಾಗ ಮಾತ್ರ ಅಲ್ಲಿ ಆರೋಗ್ಯದಲ್ಲಿ ಆರೋಗ್ಯ ವ್ಯವಸ್ಥೆಯು ಸುಧಾರಣೆಯನ್ನು ತರಬಹುದಾಗಿದೆ ಇಲ್ಲಿ ಅತಿ ಮುಖ್ಯವಾಗಿ ಆರೋಗ್ಯವು ನಮಗೆ ಸುಲಭವಾಗಿ ದೊರಕಬೇಕಾದರೆ ಆರೋಗ್ಯ ಇಲ್ಲಿ ಈ ವೈದ್ಯಕೀಯ ಶಿಕ್ಷಣ ವು ತುಂಬ ದುಬಾರಿಯಾಗಿಬಿಟ್ಟಿದೆ ಆದ ಕಾರಣ ಆ ಆ ಒಂದಕ್ಕೂ ವೈದ್ಯಕೀಯ ಕ್ಷೇತ್ರಗಳ ಗೆ ಒಳಪಟ್ಟಂಥ ಕೋರ್ಸ್ಗಾಗಳಾಗಲಿ ಅವು ಸರ್ಕಾರವು ಅದನ್ನು ಹೆಚ್ಚಿನ ಮಹತ್ವ ನೀಡಿ ನೀಡಿ ವಿಭಾಗಗಳನ್ನು ತೆರೆದು ತೆರೆದಾಗ ಆವಾಗ ಅಲ್ಲಿ ಅನೇಕ ಹುದ್ದೆಗಳನ್ನು ಹುಟ್ಟಿ ಅಲ್ಲಿ ಎಷ್ಟೋ ಚಾ ಡಾಕ್ಟ್ರು ನರ್ಸ್ಗಳು ಮತ್ತು ಸಿಬ್ಬಂದಿ ವರ್ಗಗಳನ್ನು ಹುಟ್ಟಾಕಿದಾಗ ಮಾತ್ರ ಪ್ರತಿಯೊಬ್ಬರಿಗು ಉಚಿತ ಮತ್ತು ಅನುಕೂಲ ವ್ಯವಸ್ಥೆ ಇಂದ ಉಚಿತವಾಗಿ ಅವರಿಗೆ ಆರೋಗ್ಯವನ್ನು ನೀಡಬಹುದು ಇಲ್ಲಿ ಆರೋಗ್ಯವನ್ನು ನಾವು ಸುಧಾರಿಸಬಹುದಾದರೆ ಅಲ್ಲಿ ಅತಿ ಮುಖ್ಯವಾಗಿ ಡಿ ಹೆಚ್ ಓ ಡಿಸ್ಟಿಕ್ ಹೆಲ್ತ್ ಆಫೀಸರ್ ಅವರು ಸರಿಯಾದ ತನ್ನ ಕೆಲಸವನ್ನು ನಿಭಾಯಿಸಿದಾಗ ವ್ಯವಸ್ಥೆಯನ್ನು ಅಚ್ಚು ಕ ಅತೀ ಅಚ್ಚುಕಟ್ಟು ಮತ್ತು ಶಿಸ್ತಿನಿಂದ ವ್ಯವಸ್ಥೆಯನ್ನು ಕಾಪ್ ನಿರ್ವಹಣೆ ಮಾಡಿದಾಗ ಅಲ್ಲಿ ಪ್ರತಿಯೊಂದು ಆಸ್ಪತ್ರೆಯ ಗುಣಮಟ್ಟ ಆಗಿರ್ಬೋದು ಔಷಧಿ ಆಗಿರ್ಬೋದು ಆ ರೋಗಿಗಳ ಆ ಒಂದು ಆರೋಗ್ಯ ಪರಿಸ್ಥಿತಿಯನ್ನು ನಿಯಂತ್ರಿಸುವಲ್ಲಿ ಅವ್ರು ಸಫಲ ಸಫಲರಾಗ್ತಾರೆ ಅಂತ ನಾನು ಹೇಳ್ತೀನಿ ಇಲ್ಲಿ ಅತಿ ಮುಖ್ಯ ಪ್ರತಿಯೊಬ್ಬರಿಗು ಉಚಿತ ಮತ್ತು ಕಡ್ಡಾಯ ಆರೋಗ್ಯ ಸಿಗಬೇಕು ಅದು ಪ್ರತಿಯೊಬ್ಬ ಮಾನವನ ಹಕ್ಕು ಆದರೆ ಇಲ್ಲಿ ಇಲ್ಲಿ ಸರ್ಕಾರ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಆರೋಗ್ಯ ಒಳ್ಳೆಯ ಆರೋಗ್ಯ ಬೇಕಾದರೆ ಅದು ನಾವು ಖಾಸಗಿ ಆಸ್ಪತ್ರೆಗಳ ಮೊರೆ ಹೋಗಬೇಕಾಗಿದೆ ಆದ ಕಾರಣ ಸರ್ಕಾರ ಈ ಆರೋಗ್ಯ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಮಹತ್ವ ನೀಡಿ ಅಲ್ಲಿ ಬಂದಂಥ ಅನೇಕ ಸವಾಲುಗಳನ್ನು ಜಯಶೀಲವಾಗಿ ನಿಭಾಯಿಸಿ ಪ್ರತಿಯೊಬ್ಬ ನಾಗರೀಕನಿಗೂ ಉಚಿತ ಮತ್ತು ಕಡ್ಡಾಯ ಆರೋಗ್ಯ ವು ಸಿಗಬೇಕೆಂದು ನಾನು ಕೇಳ್ಕೋಳ್ತಿದ್ದೀನಿ ಮತ್ತು ಆರೋಗ್ಯವು ಪ್ರತಿಯೊಬ್ಬನ ಹಕ್ಕು ಇದು ಪ್ರತಿಯೊಬ್ಬನ ಹಕ್ಕು ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಇದು ಆರೋಗ್ಯವು ಒಂದು ಅದು ಒಂದು ಬಿಸ್ನೆಸ್ ಆಗಿದೆ ಅದು ಒಂದು ಮಾರುಕಟ್ಟೆ ಆಗಿಬಿಟ್ಟಿದೆ ಅದು ಒಂದು ಹೆಲ್ತ್ ಅದು ಏನೇ ಆಗಿ ಹೆಲ್ತ್ ಅನ್ನೋದು ಒಂದು ನಾವು ದುಡ್ಡು ಕೊಟ್ರೇನೆ ಪಡ್ಕೋಬೋದು ಯಾವ ರೀತಿ ನಾವು ಹಣವನ್ನು ಖರ್ಚ್ ಮಾಡ್ತೇವೆ ಆ ರೀತಿ ನಮಗೆ ಒಳ್ಳೆಯ ಗುಣಮಟ್ಟದ ಆಹಾರ ಹಾಗಾಗಿ ಅದನ್ನು ಆಸ್ಪತ್ರೆಗಳು ಅದು ಬಿಸ್ನೆಸ್ ರೀತಿ ಕಾಣದೆ ಅದು ಉ ಸೇವೆ ಅಂತ ಒಬ್ಬ ವ್ಯಕ್ತಿಯನ್ನು ಜೀವ ಉಳಿಸಿ ಅವೊಂದು ಮಹಾ ಕೆಲಸ ಅಂತ ಒಂದು ಅನುಸರಿಸಿ ಆರೋಗ್ಯವನ್ನು ಪ್ರತಿಯೊಬ್ಬರಿಗೂ ನೀಡಬೇಕೆಂದು ನಾನು ಅವರಲ್ಲಿ ಕೇಳ್ಕೊತೀನಿ ಹಾಗಾದಾಗ ಮಾತ್ರ ಆರೋಗ್ಯ ವ್ಯವಸ್ಥೆಯು ಸರಿಯಾದ ಮಾರ್ಗದರ್ಶದನಲ್ಲಿ ಮುಂದುವರೆಯಲು ಸಾಧ್ಯವಾಗುತ್ತೆ ಅತಿ ಮುಖ್ಯವಾಗಿ ಆರೋಗ್ಯವು ಇನ್ನು ಅನೇಕ ಸವಾಲುಗಳದ ಅಲ್ಲಿ ಆರೋಗ್ಯ ಒಂದು ವ್ಯವಸ್ಥೆಯಲ್ಲಿ ಸವಾಲುಗಳು ಕೆಲವು ಅದರೆ ಅಲ್ಲಿ ಆ ವೈದ್ಯರ ಆ ವೈದ್ಯರ ಕೊರತೆ ಹಾಗು ನರ್ಸ್ಗಳ ಕೊರತೆ ಹಾಗು ಅಲ್ಲಿ ಸಿಬ್ಬಂದಿ ವರ್ಗ ಹೀಗೆ ಅನೇಕ ತನ್ ದಾ ಸಿಬ್ಬಂದಿ ವ್ಯವ ಸಿಬ್ಬಂದಿಯ ವ್ಯವಸ್ಥೆ ಅನುಕು ಅನಾನುಕೂಲಕರವಾದ್ದರಿಂದ ಆ ವ್ಯವಸ್ಥೆಯನ್ನು ಸುಧಾರಿಸುವಲ್ಲಿ ಆ ಡಿಸ್ಟಿಕ್ ಹೆಲ್ತ್ ಆಫೀಸರ್ ಆದ ಅವರ ಕೆಲಸ ಅತಿ ಮುಖ್ಯ ಒಂದು ಆಸ್ಪತ್ರೆ ಸರಿಯಾಗಿ ನಿರ್ವಹಿಸಬೇಕಾದರೆ ಅಲ್ಲಿ ಅತಿ ಮುಖ್ಯವಾಗಿ ಆ ಡಿಸ್ಟಿಕ್ ಹೆಲ್ತ್ ಆಫೀಸರ್ ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಆದ ಕಾರಣ ಅವರು ಸರಿಯಾದ ಒಂದು ವ್ಯವಸ್ಥೆಯಲ್ಲಿ ತನ್ನ ತಕ್ಷ ಆಡಳಿತ ಆಡಳಿತವನ್ನು ನಡಿಸ್ದಾಗ ಮಾತ್ರ ಪ್ರತಿಯೊಬ್ಬ ನಾಗರೀಕನಿಗೂ ಗುಣಮಟ್ಟದ ಆರೋಗ್ಯವನ್ನು ನೀಡುವಲ್ಲಿ ಅವರು ಸಫಲರಾಗ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇದು ಭಾರತದಲ್ಲಿ ಪ್ರತಿಯೊಂದು ಬೇರೆ ದೇಶ ವಿದೇಶಗಳಲ್ಲಿ ನಾವು ನೋಡಿದಾಗ ವಿದೇಶಗಳಲ್ಲಿ ಆರೋಗ್ಯವು ಯದ್ ಎಷ್ಟೇ ಅದು ಎಷ್ಟೇ ಖರ್ಚ್ ಅನ ಅಂದರೆ ಲಕ್ಷಗಟ್ಟಲೆ ಅದರೂ ಕೂಡ ಅಲ್ಲಿ ಆರೋಗ್ಯವು ಸ ಅಲ್ಲಿ ಸ ಅಲ್ಲಿ ಸರ್ಕಾರವು ಉಚಿತವಾಗಿ ಭರ್ಸ್ತಾ ಇದೆ ಆದ ಕಾರಣ ಈ ಸರ್ಕಾರ ಅದು ಪ್ರತಿಯೊಬ್ಬರಿಗು ಉಚಿತ ಆರೋಗ್ಯ ನೀಡವು ನೀಡಬೇಕೆಂತ ಅಂದು ನಾನು ಕೇಳ್ಕೊಳ್ತಾ ಇದ್ದೀನಿ ಅದು ಕೂಡ ಪ್ರತಿಯೊಬ್ಬ ನಾಗರೀಕನ ಹಕ್ಕು ಅಂತ ನಾನು ಭಾವಿಸ್ತಾ ಇದ್ದೀನಿ